ಆಂ ನನ್ನ ಅಡುಗೆಯ ದಿನಚರಿ ಹೇಳಬೇಕಾದ್ರೆ ಬೆಳಗ್ಗೆ ಬೆಳಗ್ಗೆಯ ತಿಂಡಿ ಅನ್ನ ಪದಾರ್ಥ ಚಾ ಅಷ್ಟು ಅವಗೇ ವಿಧ ವಿಧ ತಿಂಡಿಗಳನ್ನು ಮಾಡ್ತೇನೆ ನಾನು ಮತ್ತು ಬೆಳಗ್ಗೆ ತಿಂಡಿಗಂದರೆ ಈಗ ಇಡ್ಲಿ ದೋಸೆ ಆ ಥರ ಮಾಡುದಂತಿದ್ದರೆ ಮೊದಲನೇ ರಾತ್ರಿ ಅನ್ನನ ಅನ್ ಅಕ್ಕಿ ನೆನೆಸಿ ಒಂದು ಗಂಟೆ ಕಾಲ ಅಕ್ಕಿ ಮತ್ತು ಉದ್ದಿನಬೇಳೆಯನ್ನು ನೀರಲ್ಲಿ ನೆನೆಸಿ ಒಂದು ಗಂಟೆಗಳ ಕಾಲ ಇಟ್ಟು ಆಮೇಲೆ ಅದನ್ನು ರುಬ್ಬಿ ರೆಡಿ ಮಾಡಿ ಹಿಂದಿನ ರಾತ್ರಿ ರೆಡಿ ಮಾಡಿಡ್ತೇವೆ ಅದು ಒಳ್ಳೆಯ ಇದು ಬರ್ತದೆ ಆಮೇಲೆ ಬೆಳಗ್ಗೆ ಅದನ್ನು ಕಲಸಿ ಇಡ್ಲಿಗಾದರೆ ಇಡ್ಲಿ ತಟ್ಟೆಯಲ್ಲಿ ಹಾಕಿ ಬೇಯಿಸಿ ಇಡ್ಲಿ ಮಾಡಿ ರೆಡಿ ಮಾಡ್ತೇವೆ ದೋಸೆ ಆದರೆ ದೋಸೆ ಕಾವಲಿಗೆ ಹಾಕಿ ದೋಸೆಯನ್ನು ರೆಡಿ ಮಾಡುವಂಥ ವಿಧಾನ ನಾವು ಮಾಡುವಂಥ ಕ್ರಮ ಮಾಡ್ತೇವೆ ಬೆಳಗ್ಗೆ ತಿಂಡಿಗೆ ಆ ಥರ ಬೆಳಗ್ಗೆ ತಿಂಡಿ ಅದನ್ನು ಬಿಟ್ಟರೆ ಪುಳಿಯೋಗರೆ ಪಲಾವು ಆ ಥರ ಮಾಡಬೇಕಾದ್ರೆ ಅದೇ ದಿನ ಬೆಳಗ್ಗೆ ಟೊಮೆಟೋ ನೀರುಳ್ಳಿ ಕಾಯಿಮೆಣಸು ಅದಕ್ಕೆ ಬೇಕಾದ ಎಲ್ಲ ಪದಾರ್ಥಗಳನ್ನು ಕತ್ತರ್ಸಿ ಮೊದಲೇ ಕತ್ತರಿಸಿಡ್ಬೇಕು ಆಮೇಲೆ ಅನ್ನ ಅನ್ನ ರೆಡಿ ಮಾಡಿ ಅದಕ್ಕೆ ಬೇಕಾದ ಮಸಾಲೆ ಎಲ್ಲ ಮಿಕ್ಸ್ ಮಾಡಿ ಅದಕ್ಕೆ ಬೇಕಾದ ಮಸಾಲೆ ತರಕಾರಿ ಅದೆಲ್ಲ ಮಿಕ್ಸ್ ಮಾಡಿ ಅನ್ನ ಅನ್ನಗಳನ್ನು ಮಿಕ್ಸ್ ಮಾಡಿ ಪದಾರ್ಥ ಇದು ಪಲಾವ್ ಅಥವಾ ಪುಳಿಯೋಗರೆ ಆ ಥರ ಬೆಳಗ್ಗೆ ತಿಂಡಿ ಮಾಡ್ತೇನೆ ಆನಂತರ ಬೆಳಗ್ಗೆಗೆ ಅನ್ನ ಅನ್ನ ಮಾಡುವಾಗ ಫಶ್ಟ ಒಂದು ಪಾತ್ರೆಯಲಿ ನೀರನ್ನಿಟ್ಟು ನೀರು ಕುದಿ ಬಂದ ಮೇಲೆ ನಮ್ಮ ಈ ಕುಚ್ಚಲಕ್ಕಿಯನ್ನು ತೊಳೆದು ಅದಕ್ಕೆ ಹಾಕಿ ಒಂದು ಗಂಟೆಗಳ ವಾರಕೆ ಬೇಯಿಸಿ ಅದನ್ನು ಬಸಿದು ಅನ್ನ ಮಾಡೊ ಅನ್ನ ಮಾಡ್ತೇನೆ ಆಮೇಲೆ ಪದಾರ್ಥ ಮಧ್ಯಾಹ್ನಕ್ಕೆ ಪದಾರ್ಥ ಪದಾರ್ಥ ತರಕಾರಿ ಪದಾರ್ಥ ಮಾಡುದಂತಿದ್ದರೆ ಟೊಮೆಟೋ ಈರುಳ್ಳಿ ಮತ್ತು ಈಗ ಸೌತೆಕಾಯಿ ಪದಾರ್ಥ ಸೌತೆ ಇಷ್ಟನ್ನು ಕತ್ತರಿಸಿ ಮೊದಲೇ ಇತ್ತು ಕಟ್ ಚೆನ್ನಾಗಿ ತೊಳೆದು ಕತ್ತರಿಸಿ ಅದನ್ನು ಬೇಯಿಸ್ಲಿಕ್ಕೆ ಇಡೋದು ಬೇಯಿಸಿ ಬೇಯುತಾ ಬೇಯ್ತಾ ಬರುವಾಗ ಈ ಕಡೆ ತೆಂಗಿನಕಾಯಿ ತುರಿ ಕೆಂಪು ಮೆಣಸು ಕೊತ್ತಂಬರಿ ಜೀರಿಗೆ ಎಲ್ಲ ಹಾಕಿ ರುಬ್ಬಿ ಈ ಬೆಂದ ತರಕಾರಿಗೆ ಹಾಕಿ ಮಿಕ್ಸ್ ಮಾಡಿ ಒಂದು ಐದು ನಿಮಿಷ ಕುದಿ ಬಂದ ಮೇಲೆ ಪದಾರ್ಥ ರೆಡಿಯಾಗ್ತದೆ ಪದಾರ್ಥ ಮಾಡೋದು ಆನಂತರ ತಿಂಡಿ ಸಂಜೆ ಸಂಜೆ ತಿಂಡಿ ಮಕ್ಳಿಗೆ ಬೇಕಾದಂಥ ಸಂಜೆಗೆ ನೀರುಳ್ಳಿ ಬಜೆ ಆ ಥರ ಏನಾದರೂ ಎಣ್ಣೆಯ ತಿಂಡಿ ಮಾಡ್ಬೇಕಂತಿದ್ದರೆ ಎಣ್ಣೆಯನ್ನು ಒಳ್ಳೆಯ ತೆಂಗಿನ ಎಣ್ಣೆಯನ್ನು ಗ್ಯಾಸಲ್ಲಿಟ್ಟು ಬಿಸಿ ಬಂದ ಮೇಲೆ ಈ ಕತ್ತರ್ಸಿದ ನೀರುಳ್ಳಿಯನ್ನು ಕಡ್ಲೆಹಿಟ್ಟಲ್ಲಿ ಮಿಕ್ಸ್ ಮಾಡಿ ಬಿಡುವ ಬಿಟ್ಟು ಕ್ ನೀರುಳ್ಳಿ ಬಜೆ ಮಾಡೋ ಮಾಡುವುದು ಆಮೇಲೆ ಬೇರೆ ತಿಂಡಿ ಏನಾದರೂ ಚಟ್ಟಂಬಡೆ ಆ ಥರ ಮಾಡುವುದು ಸೇಮ್ ಅದೇ ಪ್ರೊಸೆಸು ಎಣ್ಣೆಯನ್ನು ಬಿಸಿಮಾಡಿ ಈ ಥರ ಈ ಸೈಡ ಈ ಕಡ್ಲೆಬೇಳೆಯನ್ನು ಬೇಯಿಸಿ ಕಡೆದು ನುಣ್ ಹದ ತರಿ ತುರಿ ತುರಿಯಾಗಿ ರುಬ್ಬಿ ಅದಕ್ಕೆ ಕರಿಬೇವು ಕಾಯಿಮೆಣಸು ಉಪ್ಪು ಸ್ವಲ್ಪ ಮೆಣಸಿನಹುಡಿ ಇಷ್ಟು ಹಾಕಿ ಮಿಕ್ಸ್ ಮಾಡಿ ಸ್ವಲ್ಪ ಟೈಮ್ನಿಟ್ಟು ಇಟ್ಟು ಈ ಎಣ್ಣೆ ಬಿ ಕುದಿತಾ ಬರುವಾಗ ಅದಕ್ಕೆ ಹಾಕಿ ಅದನ್ನ ಬಿಟ್ಟು ಕರಿ ತುರಿದ ಸ್ವಲ್ಪ ಇದು ಕಾಯ್ತಾ ಬರುವಾಗ ತೆಗೆದು ಈ ಸೈಡ್ ಇಡಬೇಕು ಆ ಥರ ತಿಂಡಿ ಸಹ ಮಾಡ್ತೇನೆ ಆನಂತರ ಎಕ್ಶ್ಟ್ರಾ ಅಂತ ಹೇಳಿದರೆ ಮಕ್ಕಳಿಗೆ ಬೇಕಾದ ಆರೋಗ್ಯವರ ಕರವಾದಂತಹ ಜ್ಯೂಸ್ ಜ್ಯೂಸ್ ರೆಡಿ ಮಾಡ್ತೇವೆ ಜ್ಯೂಸ್ ಅಂದರೆ ಎಳ್ಳು ಎಳ್ಳು ಜ್ಯೂಸ್ ನಮ್ಮ ಆರೋಗ್ಯಕ್ಕೆ ವ ತುಂಬ ಒಳ್ಳೆಯದು ಅದನ್ನು ಎಳ್ಳು ಜ್ಯೂಸ್ ಮಾಡುವ ರೀತಿ ಅಂತ್ಹೇಳಿದ್ರೆ ಎಳ್ಳನ್ನು ಒಳ್ಳೆಯ ಸ್ವಲ್ಪ ಫ್ರೈ ಮಾಡಿ ಹಾಗೆ ಎಣ್ಣೆಯಲ್ಲಲ್ಲ ಹಾಗೆ ನೇರವಾಗಿ ಫ್ರೈ ಮಾಡಿ ಇಟ್ಟು ಸ್ವಲ್ಪ ಅದು ತಣ್ಣಗಾದ ನಂತರ ಗ್ರೈಂಡರಲ್ಲಿ ಹಾಕಿ ಒಳ್ಳೆಯ ನೈಸ್ ನುಣ್ಣಗೆ ಆಗಿ ರುಬ್ಬಿ ರುಬ್ಬಿ ಅದಕ್ಕೆ ಬೆಲ್ಲ ಇಷ್ಟು ಬೆಲ್ಲ ಹಾಕಿ ಸ್ವಲ್ಪ ನೀರು ಜಾಸ್ತಿ ಹಾಕಿ ನೀರು ತೆಳು ಹಾಕಿ ಮಾಡಿ ರುಬ್ಬಿ ತೆಗೆದು ಆ ಜ್ಯೂಸನ್ನ ಸಹ ಮಕ್ಳಿಗೆ ಕೊಡ್ಬೋದು ಒಳ್ಳೆಯ ದೇಹಕ್ಕೆ ಆರೋಗ್ಯಕರವಾದಂಥ ಜ್ಯೂಸ್ ಅದು ಮಕ್ಕಳಿಗು ದೊಡ್ಡವ್ರಿಗೆ ಎಲ್ಲರಿಗದು ಉತ್ತಮವಾದ ಜ್ಯೂಸ್ ಅಂತೆ ಯಾ ಜ್ಯೂಸ ರೆಡಿಯಾಗ್ತದೆ ಆನಂತರ ಬೇರೆ ಅಂತ ಹೇಳಿದ್ರೆ ಈ ಥರ ಮಾಂಸಾಹಾರಿಯಲ್ಲಿ ಮಾಡುದಂತಂದರೆ ಚಿಕನ್ ಕಬಾಬ್ ಸಹ ಮಾಡ್ತೇನೆ ನಾನು ಚಿಕನನ್ನೂ ಫಶ್ಟ್ ಫಶ್ಟ್ ಚಿಕನನ್ನು ಚೆನ್ನಾಗಿ ತೊಳೆದು ಅದನ್ನು ಸಣ್ಣ ಸಣ್ಣ ಪೀಸ್ಗಳಾಗಿ ಮಾಡಿ ಅದನ್ನೂ ಅದಕ್ಕೆ ಕಬಾಬ್ ಪೌಡರ್ ಉಪ್ಪು ಶುಂಠಿ ಬೆಳ್ಳುಳ್ಳಿ ಪೇಶ್ಟ್ ಇಷ್ಟನ್ನು ಹಾಕಿ ರೆಡೀ ಮಾಡಿ ಒಂದು ಒಂದು ಗಂಟೆತಾಗಿ ಒಂದು ಗಂಟೆ ತನಕ ಸಪ್ರೇಟ್ ಇಡಬೇಕು ಆಮೇಲೆ ಒಂದು ಗಂಟೆ ಕಳೆದಮೇಲೆ ಎಣ್ಣೆ ಬಿಸಿ ಮಾಡಿ ಎಣ್ಣೆ ಬಿಸಿ ಬಿಸಿ ಆದ ನಂತರ ಈ ಮಿಕ್ಸ್ ಮಾಡಿಟ್ಟಂಥ ಚಿಕನಿಂದ ಒಂದೊಂದೇ ನಾಲ್ಕು ನಾಲ್ಕು ಪೀಸನ್ನು ಎಣ್ಣೆಗೆ ಹಾಕಿ ಅದನ್ನು ಕರೆದು ತೆಗೆತೇನೆ ಆ ಥರ ಕಬಾಬ್ ಮಾ ರೆಡಿ ಮಾಡ್ತೇನೆ ಆನಂತರ ಕೆಲವೊಮ್ಮೆ ಬೇರೆ ಮಕ್ಕಳಿಗೆ ಬೇಕಾದಂತಹ ಪಾನಿಪುರಿ ಈ ಥರ ತಿಂಡಿ ಸಹ ಮಾಡಿ ಮಾಡಿಕೊಡ್ತೇನೆ ಮಕ್ಳಿಗೆ ಇಷ್ಟ ಆಗೋ ಹಾಗೆ ಪಾನಿಪುರಿನೂ ರೆಡಿ ಪಾನಿಪುರಿ ಅಂಗಡಿಯಿಂದ ತಂದು ಆ ಪಾನಿಯನ್ನು ಪಾನಿ ಸಹ ತಯಾರಿಸಬೇಕು ಪಾನಿ ಅದರದೇ ಮಸಾಲೆ ಬರ್ತದೆ ಮಾರ್ಕೆಟಲ್ಲಿ ಸಿಕ್ತದೆ ಆ ಮಸಾಲಕ್ಕೆ ಬಿಸಿನೀರು ಹಾಕಿ ಮತ್ತು ಕೊತ್ತಂಬ್ರಿ ಸೊಪ್ಪು ಪುದೀನ ಸೊಪ್ಪು ಪೇಶ್ಟ್ ಮಾಡಿ ಅದಕ್ಕೆ ಹಾಕಿ ಪಾನಿ ತಯಾರು ಮಾಡೋದು ಈ ಪೂರಿ ಸಹ ಹಾಗೆ ಅದೂ ರೆಡಿಮೇಡ್ ಪೂರಿ ಅಂಗಡಿಯಿಂದ ತಂದದ್ದನ್ನೇ ನಾವು ಪೂರಿ ಎಣ್ಣೆಯಲ್ಲಿ ಹಾಕಿ ಕರಿದು ಕೊಡುವುದು ಮಕ್ಕಳಿಗೆ ಆ ಥರ ಆ ಥರ ವಿಧ ವಿಧವಾದ ಅಡುಗೆಯನ್ನು ಮಾಡಿ ಮಾಡುತ್ತೇನೆ ಮಕ್ಕಳಿಗೆ ಇಷ್ಟ ಆದಾಗೆ ಹಾಗೂ ನಮ್ಮ ಗಂಡನಿಗೆ ಇಷ್ಟ ಆದ ಅಡುಗೆಯನ್ನು ಮಾಡಿ ಹಾಕ್ತೇನೆ ಈ ಥರ ನನಗೆ ಅಡುಗೆಯಲ್ಲಿ ಒಳ್ಳೆಯ ಇದು ಅಭಿರುಚಿ ಇದೆ ನನಗೆ